ಕೋವಿಡ್ನಿಂದ ಹಲವಾರು ಪರಿಣಾಮ ಬೀರಿದೆ ಮಹಾಮಾರಿಯೇ ಅಂತನೆ ಹೇಳ್ಬೋದು ಕೋವಿಡ್ನಿಂದ ಹಲ್ವಾರು ಜನ ಸತ್ತೋದರು ಆಮೇಲೆ ಮತ್ತು ಲಾಕ್ಡೌನ್ ಆಯಿತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಂಗಿಲ್ಲ ಮನೆಲ್ಲೇ ಇರಬೇಕು ಹೊರ್ಗಡೆ ಬರೊಂಗಿಲ್ಲ ಕೆಮ್ಮೋ ಹಾಗಿಲ್ಲ ಶೀತ ಕೆಮ್ಮು ಅಂತ ಹೇಳೋಗೆ ಇಲ್ಲ ಕೋವಿಡ ಕೋವಿಡ್ ಕೋವಿಡ್ ಕೋವಿಡ್ ಅಂತ ಪ್ರಸಾರ ಮಾಡ್ತಿದ್ದರು ಮತ್ತು ಯಾವುದೇ ಇರಿ ಎಲ್ಲ ರೀತಿಯ ತೊಂದರೆ ಏನೂ ಒಂದು ಹೊರ್ಗಡೆ ಬರಂಗೆ ಇರಲಿಲ್ಲ ಒಂದು ಬಸ್ಸಲ್ಲಿ ಅಂತೂ ಹೋಗೋಂಗೆ ಇರಲಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಇರ್ತಿರಲಿಲ್ಲ ಒಳಗೆ ಒಂಥರ ಜಿಗುಪ್ಸೆಯೇ ಬಂದಾಗೆ ಅಂತ ಹೇಳ್ಬೋದಿತ್ತು ಪ್ರವಾಸಿ ಅಂದರೆ ಬಸ್ಸಲ್ಲಿ ಅಂತೂ ಹೋಗಂಗೆ ಕಡ್ಡಾಯ ಮಾಸ್ಕ್ ಯಾವಾಗಲೂ ಧರಿಸಿರ್ರ್ಲೇ ಬೇಕಿತ್ತು ಕಡ್ಡಾಯವಾಗಿ ಮಾಸ್ಕ್ ಇರಲೇಬೇಕು ಆಮೇಲೆ ಅವ್ರಿಗೆ ಶೀತ ಕೆಮ್ಮು ಯಾವುದೇ ರೀತಿಯ ಕಾಯಿಲೆ ಇರಬಾರ್ದಿತ್ತು ಕಾಯಿಲೆ ಅಂತ ಬಂದರೆ ಅದು ಕೋವಿಡ್ಡೇ ಕೋವಿಡ್ಡು ತುಂಬ ಪರಿಣಾಮ ಬೀರಿದೆ ಮಕ್ಳ ಮೇಲೆ ಮತ್ತು ದೊಡ್ಡೋರ ಮೇಲೆ ತುಂಬ ಜನ ಸತ್ತೋಗಿದ್ದಾರೆ ಕೋವಿಡ್ನಿಂದ ಅವರಿಗೆ ಆರೋಗ್ಯದಲ್ಲಿ ಒಳ್ಳೆಯ ಚಿಕಿತ್ಸೆ ಸಿಗದಲೆ ಆಸ್ಪತ್ರೆಯಲ್ಲಿ ತುಂಬ ತುಂಬ ಜನ ಅಂದರೆ ತುಂಬ ಜನ ಸತ್ತೋಗಿದ್ದಾರೆ ಮತ್ತು ಪ್ರದೇಶ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣಿಸುವಂತಿರಲಿಲ್ಲ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂತಿರಲಿಲ್ಲ ಒಂದು ಮಾಸಕನ್ನ ಇನ್ನೊಬ್ಬರು ಧರಿಸುವಂತೆ ಇರಲೇ ಇಲ್ಲ ಕಡ್ಡಾಯ ಮಾಸ್ಕ್ ಇರಲೇ ಬೇಕಿತ್ತು ಮತ್ತು ಹೊರ್ಗಡೆ ಅಂತಲೇ ಬರಂಗೆ ಇರಲಿಲ್ಲ ಯಾವ ಹೊರ್ಗಡೆ ಬಂದ್ರೂ ಕಡ್ಡಾಯ ಮಾಸ್ಕ್ ಇರಲೇ ಬೇಕಿತ್ತು ಒಬ್ರ ಪಕ್ಕ ಒಬ್ರು ಕೂರಂಗಿಲ್ಲ ಶೀತ ಕೆಮ್ಮು ಜ್ವರ ಒಬ್ರು ಕೆಮ್ಮ ಅವ್ರಿಗೆ ಜ್ವರ ಇದೆ ಅಂದರೆ ಅವ್ರ ಪಕ್ಕ ಹೋಗೋಂಗೇ ಇರ್ತಿರಲಿಲ್ಲ ನಮ್ಮ ಪಾಡಿಗೆ ನಾವು ಇರಬೇಕಿತ್ತು ಕೋವಿಡ್ ಬಂದಿದ್ದರಿಂದ ಮದುವೆ ಫಂಕ್ಷನ್ ಒಂದು ಹಬ್ಬ ಏನೂ ಏನೂ ಮಾಡಿರಲಿಲ್ಲ ಕೋವಿಡ್ ಸಮಯದಲ್ಲಿ ಒಂದು ವರ್ಷ ಕೋವಿಡ್ ಬಂದಿದ್ದೇ ಬಂದಿದ್ದು ಹಬ್ಬ ಏನೂ ತಿಂತಾ ಇರಲಿಲ್ಲ ಒಂದು ಏನೂ ಇರಲಿಲ್ಲ ಮನೆಲ್ಲೇ ಬಿರ್ಬಿ ಮನೆಲ್ಲೇ ಇರಬೇಕಾಗಿತ್ತು ಮತ್ತು ಒಂದು ಕಡೆ ಎಲ್ಲೂ ಹೋಗಂಗ್ ಇರಲಿಲ್ಲ ಮನೆಲ್ಲೇ ಇರಬೇಕು ಮತ್ತು ಒಂದು ಊರಿಗೆ ಹೋಗ್ತಿವಿ ಅಂದ್ರೂ ಹೋಗೊ ಅಂತೆ ಇರಲಿಲ್ಲ ಮನೆ ಬಿಟ್ಟರೆ ಮನೆ ಹೊರ್ಗಡೆಯೇ ಕಾಲಿಡಂಗೆ ಇರಲಿಲ್ಲ ಕೋವಿಡ್ ಬಂದಾಗ ಲಾಕ್ಡೌನು ಫುಲ್ಲು ಲಾಕ್ಡೌನು ದುಡಿಮೆ ಏನೂ ಏನೂ ಇರ್ತಾ ಇರಲಿಲ್ಲ ತುಂಬ ಜನ ಬಡವ್ರಿಗಂತು ತುಂಬ ನಷ್ಟ ಆಗಿರುತ್ತೆ ಅವರು ಹೇಗ್ ಬದ್ಕಿದ್ರು ಅಂದರೆ ಸಾವಿನ್ ಮಧ್ಯೆ ಹೋರಾಡಿ ಬಂದಿದ್ದಾರೆ ಅವರು ಬಡವ್ರಿಗ್ ಅಂತೂ ತುಂಬ ಕಷ್ಟ ಆಗಿತ್ತು ಅವರು ಹೊರಗಡೆ ದುಡ್ದು ಅವ್ರು ತಿನ್ನಂಗೆ ಇರಲಿಲ್ಲ ಅವರು ದುಡಿವಂಗೆ ಇರಲೇ ಇಲ್ಲ ಮನೆಲ್ಲೇ ಎಲ್ಲ ಇದ್ದು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗಿತ್ತು ಕೋವಿಡ್ ಬಂದಿದ್ಮೇಲೆ ಅಂತೂ ಅವರಿಗಂತೂ ತುಂಬ ಜನ ಸತ್ತೋಗಿದ್ದಾರೆ ಹೇಳೊಕ್ಕೆ ಆಗಲ್ಲ ತುಂಬ ಸಾವು ಬಡವ್ರಂತೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಆ ಟೈಮಲ್ಲಿ ಒಂದು ತಿನ್ನಕ್ಕೆ ಇರಲಿಲ್ಲ ಅವರಿಗೆ ಕೆಲಸ ಇರಲಿಲ್ಲ ಒಂದು ಕೂಲಿ ಇರಲಿಲ್ಲ ಒಂದೊಂದು ಅನ್ನಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ ಈ ಕೋವಿಡ್ನಿಂದ ಆಮೇಲೆ ಅವರು ಎಲ್ಲಿ ಹೋದ್ರುನು ಅವರಿಗೆ ಮಾಸ್ಕ್ ಅಂತ ಗೊತ್ತಿರಲ್ಲ ತುಂಬ ಬಡು ಕಡು ಬಡವ್ರಂತೂ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಕೋವಿಡ್ ಎಷ್ಟು ಜನ ಸತ್ತಿದಾರೆ ಅಂತ ಲೆಕ್ಕಾನೆ ಹೇಳೋಕ್ಕಾಗಲ್ಲ ಎಲ್ಲಿ ಸತ್ತೋಗಿರ್ತಾರೆ ಅಲ್ಲೇ ಹೇಗಿರ್ತಾರೆ ಹಾಗೆಯೇ ಶ್ರೀಮಂತ್ರು ಅಂತೂ ಬಿಡಿ ಹೊರ್ಗಡೆನೇ ಬರ್ತಿರಲಿಲ್ಲ ಎಲ್ಲ ಒಳ್ಗಡೆಯೇ ಇದ್ದು ಈ ಮಾಡ್ಸ್ಕೊಂಡು ತಿಂತಾರೆ ಅಂದರೆ ಬಡವರು ಮಧ್ಯಮ ವರ್ಗದವ್ರು ಅವರೆಲ್ಲ ಹೇಳಂಗೆ ಇಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಕೋವಿಡ್ನಿಂದ ಕೋವಿಡ್ ಬಂದಿದ್ದೇ ಬಂದಿದ್ದು ಕಾಯಿಲೆ ಕೋವಿಡ್ಡು ಯಪ್ಪಾ ಒಂದು ಊರಿಗೆ ಒಂದು ಯ ಸಾವಿಗೂ ಸಮೇತ ಹೋಗಿಲ್ಲ ಯಾರೂ ಒಬ್ಬರು ಸತ್ತೋಗಿದ್ದಾರೆ ಅಂದರೆ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ಕೋವಿಡಲ್ಲಿ ಸತ್ತೋಗಿದ್ದು ಅಂದರೆ ಹರ್ಡ್ಕೊಳುತ್ತೆ ಒಬ್ಬರಿಂದ ಒಬ್ಬರಿಗೆ ಅಲೆಮಾರಿಯಾಗುತ್ತೆ ಒಬ್ಬರಿಂದ ಒಬ್ರಿಗೆ ಹತ್ತುತ್ತೆ ಅಂತ ಹೇಳಿ ಬಸ್ಸಲ್ಲೂ ಸಮ್ ಬಸ್ಸಲ್ಲೂ ಸಹ ಪ್ರಯಾಣ ಮಾಡ್ತಿರಲಿಲ್ಲ ನಾವು ಎಲ್ಲಿಗೆ ಹೋಗ್ಬೇಕಿದ್ರೂ ಒಬ್ಬರೇ ಹೋಗ್ತಿದ್ವಿ ಒಬ್ಬರೇ ಬರ್ತಿದ್ದೊ ಕಡ್ಡಾಯ ಮಾಸ್ಕ್ ಇರಬೇಕಿತ್ತು ಮತ್ತು ಯಾವುದೇ ರೀತಿಯ ಯಾವುದೇ ರೀತಿಯ ಸೌಲಭ್ಯಗಳಂತೂ ಇರಲೇ ಇಲ್ಲ ಸೌಲಭ್ಯ ಒಂದು ತರಕಾರಿ ರೈಟ್ ಜಾಸ್ತಿ ತರಕಾರಿ ಕೊಳ್ಳಂಗೆ ಇರಲಿಲ್ಲ ತರಕಾರಿ ತಗೊಳಕ್ಕೂ ಹೋಗಂಗಿರ್ಲಿಲ್ಲ ಒಂದು ಹಣ್ಣು ಒಂದು ಹಂಪಲು ಒಂದು ಆಸ್ಪತ್ರೆ ಒಂದು ಊರಿಗೂ ಸಮೇತ ನಾವು ಪ್ರಯಾಣ ಮಾಡೋವಂತೆ ಇರಲೇ ಇಲ್ಲ ನಾವು ಕೋವಿಡ್ನಿಂದ ಪಟ್ಟಿರೋ ಪರಿಣಾಮ ಸಾಕು ಇಲ್ಲಿಗೆ ಅನ್ಸ್ಬಿಟ್ಟೈತೆ ಕೋವಿಡ್ ಒಂದು ಇದು ಮಾಯಾ ಮಾಯೆ ಐತೆ ಒಂದು ಮಹಾ ಮಾಯ ಮಾರಿ ಮಹಾಮಾರಿ ಅಂತಲೇ ಹೇಳ್ಬೋದು ಅದು ಬಂದಿದ್ದೇ ಬಂದಿದ್ದು ಇಡೀ ಎಷ್ಟೋ ಜನ ಕೋಟ್ಯಾಂತ್ರ ಜನ ಸತ್ತೋಗಿದ್ದಾರೆ ಅದರಿಂದ ಔಷಧಿ ಸಿಗದಲೆ ಕ್ರೀಮ್ ಕ್ರೀಕ್ಮೆಂಟ್ ಸಿಗದಲೆ ಆಸ್ಪತ್ರೆಲಿ ಬೆಡ್ ಇಲ್ಲದಲೆ ಆಸ್ಪೆಟ್ಲಲ್ಲಿ ಜಾಗ ಇಲ್ಲದಲೆ ಎಲ್ಲಿ ಮೂಲೆ ಮೂಲೆ ಮೂಲೇಲೂ ಸತ್ತೋಗಿದ್ದಾರೆ ಆಸ್ಪೆಟಲಲ್ಲಿ ಜನ ಜಾಗ ಇಲ್ಲ ಬೆಡ್ ಇಲ್ಲ ಹೊದ್ಕೆ ಇಲ್ಲ ಮೆಡಿಶನ್ಸ್ ಇಲ್ಲ ಹಾಗಾಗಿ ಆ ಒಂದು ಜನ ಸತ್ತೋಗಿದ್ದಾರೆ ಅಂದರೆ ಹೇಳಕ್ಕೇ ಆಗಲ್ಲ ಅಷ್ಟು ಜನ ಸತ್ತೋಗಿದ್ದಾರೆ ಮತ್ತು ಇವಾಗ ಒಂದು ಬಸ್ಸಲ್ಲಿ ಹೋಗ್ತಿದ್ದಿವಿ ಅಂದರೆ ಕಡ್ಡಾಯ ಮಾಸ್ಕ್ ಇರಬೇಕು ಮಾಸ್ಕ್ ಧರ್ಸ್ಯೇ ಬಸ್ ಒಳಗೆ ಹೋಗ್ಬೇಕ್ ಒಬ್ಬರು ಕೆಮ್ಮಂಗಿಲ್ಲ ಕೆಮ್ಮಿದರೆ ಕೋವಿಡ್ ಅಂತಾರೆ ಕೆಮ್ಮಬಾರ್ದು ಶೀತ ಅನ್ನೊಂಗಿಲ್ಲ ಜ್ವರ ಅನ್ನೊಂಗಿಲ್ಲ ಕೋವಿಡ್ ಕೋವಿಡ್ ಕೋವಿಡ್ ತುಂಬ ಕೋವಿಡ್ ಅಂದರೆ ಎಷ್ಟು ಆಗಿದೆ ಅಂದರೆ ಹೇಳಕೆ ಆಗಲ್ಲ ಕೋವಿಡ್ನಿಂದ ತುಂಬ ಸಾವನ್ನಪ್ಪಿದ್ದಾರೆ ಕೋವಿಡ್ನಂತೂ ಕೇಳೋಕ್ಕೆ ಆಗಲ್ಲ ಅಷ್ಟು ಜನ ಅಷ್ಟು ಜನ ಅಂದರೆ ಅಷ್ಟು ಜನ ಇದಾಗಿಬಿಟ್ಟಿದ್ದಾರೆ ಹಾಗೂ ಜನರ ಮೇಲೆ ಹೇಗೆ ಪರಿಣಾಮ ಬೀರ್ತು ಅಂದರೆ ಸ್ವಚ್ಛತೆ ಇರಲ್ಲ ಎಲ್ಲಿ ಅವ್ರ್ಗೆ ಶೀತ ಅಂತ ಆಗಿರುತ್ತೋ ಆ ಒಳಗೆ ಶೀತ ಕೆಮ್ಮು ಜ್ವರ ಅಂತ ಬಂದ ತಕ್ಷ್ಣವೇ ಅವ್ರಿಗೆ ಜ್ವರ ಇದ್ರೆ ಕೋವಿಡ್ಡು ಅವರಿಗೆ ಕೋವಿಡ್ ಆಗಿದೆ ಅಂತ ಆಸ್ಪತ್ರೆಗೆ ತಗಂಡೋಗಿ ಸೇರಿಸೋದು ಅವರು ಸತ್ತೋಗೋದು ಆಸ್ಪತ್ರೆಲೂ ಜಾಗ ಇಲ್ಲ ಮಲ್ಗಿಸ್ಕಳಕ್ಕೆ ಮೂಲೆ ಮೂಲೆ ಬೆಶ್ಶೀಟ್ ಇಲ್ಲ ಬೆಡ್ ಅಂತೂ ಇಲ್ಲವೇ ಇಲ್ಲ ಎಷ್ಟು ಜನ ಕೋವಿಡು ಎಷ್ಟು ಜನ ಆಸ್ಪತ್ರೆಗೆ ಸೇರಿದ್ದಾರೆ ಅಂದರೆ ಹೇಳಕ್ಕೆ ಆಗಲ್ಲ ಅಷ್ಟು ಜನ ಸೇರಿದ್ದಾರೆ ಈ ಕೋವಿಡಿಂದ ಎಷ್ಟು ಜನ ಬಲಿ ಆಗಿದ್ದಾರೆ ಅಷ್ಟು ಜನ ಸತ್ತೋಗಿದ್ದಾರೆ ಪರಿಣಾಮ ಹೇಳಕೆ ಮತ್ತು ವ ಏನೂ ತಿನ್ನಂಗೆ ಇರ್ತಿರಲಿಲ್ಲ ಒಳ್ಳೆಯ ಫುಡ್ ತಿನ್ನಬೇಕಿತ್ತು ಒಳ್ಳೆಯ ಹಣ್ಣು ಹಂಪಲು ಪ್ರತಿ ಒಂದು ತಿನ್ನಬೇಕಿದ್ದಿತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿತ್ತು ಅವಾಗ ಅಷ್ಟು ಜೋಪಾನ್ವಾಗಿ ನೋಡ್ಕೋಂಬೇಕಿತ್ತು ನಾವು ಕೋವಿಡ್ ಟೈಮಲ್ಲಿ ಯಾರೂ ಯಾರ ಪಕ್ಕವೂ ಹೋಗಂಗಿಲ್ಲ ಯಾರ ಮನೆ ಬಾಗ್ಲಿಗೂ ಹೋಗೋಂಗಿಲ್ಲ ಯಾರ ಮನೆ ಮುಂದೆಯೂ ಹೋಗೋಂಗಿಲ್ಲ ಹಾಗಾಗಿ ತುಂಬ ಕಷ್ಟ ಆಗಿತ್ತು ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡ್ಕೊಬೇಕು ಅದರಿಂದ ನಾವು ತುಂಬ ಗುಣಮುಖ್ ಆಗಬೇಕಾಗಿತ್ತು ಕೋವಿಡ್ ಒಂದು ಇದಾಗಿತ್ತು ಒಂದು ಬಸ್ಸಲ್ಲಿ ಪ್ರಯಾಣ ಒಂದು ಎಲ್ಲಿಗಾದರೂ ಹೋಗ್ಬೇಕಾರುನು ಅಷ್ಟೇ ಎಷ್ಟು ಶುದ್ವಾಗಿ ಹೋಗ್ಬೇಕಿತ್ತು ಅಂದರೆ ನಾವು ದಾರಿಲಿ ನಿಧಾನ ಹೋಗಿ ನಿಧಾನ ಚಲಿಸ್ಬೇಕಿತ್ತು ಎಲ್ಲ ರೀತಿಯ ಪ್ರಯಾಣ ಮಾಡ್ಬೇಕಾರೆ ಅಂತೂ ತುಂಬ ಕಷ್ಟ ಒಂದು ದೇಶದಿಂದ ಇನ್ನೊಬ್ರು ಬರಂಗೆ ಇರ್ತಿರಲಿಲ್ಲ ಇಲ್ಲಿಂದ ಅಲ್ಲಿಗೆ ಹೋಗುವಂತೆ ಇರಲಿಲ್ಲ ತುಂಬ ಎಲ್ಲಿದ್ದರೂ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು ಬೆಂಗ್ಳೂರಲ್ಲಿ ಇದ್ದೋರು ಊರಿಗೆ ಬರಂಗೆ ಇರ್ತಿರಲಿಲ್ಲ ಊರಲ್ಲಿ ಇದ್ದೋರು ಬೆಂಗ್ಳೂರಿಗೆ ಹೋಗಿ ಎಮ್ಮರ್ಜೆನ್ಸಿ ಯಾರಾರೂ ಸತ್ತೋಗಿದಾರೆ ಅಂದ್ರೂ ಹೋಗಕ್ಕೆ ಟೈಮೇ ಇರ್ತಾ ಇರಲಿಲ್ಲ ಟೈಮ್ ಅಂತಲ್ಲ ಅಲ್ಲಿಗೆ ಹೋಗಂಗೆ ಇರಂಗೆ ಇಲ್ಲ ಬಿಡ್ತಾನೆ ಇರ್ಲ ಒಂದು ಬಸ್ ಇಲ್ಲ ಒಂದು ಏನು ಅಂದರೆ ಏನೂ ಇಲ್ಲ ಏನುಕ್ಕೆ ಹೋಗ್ತಿದೀಯಂತ ಒಂದೊಂದು ರೀಸನ್ನೂ ಹೇಳಿ ಹೋಗ್ಬೇಕಿತ್ತು ಕೋವಿಡ್ ಟೈಮಲ್ಲಿ ಮನೆಯಿಂದ ಹೊರ್ಗಡೆ ಬರ್ತಾನೇ ಇರಲಿಲ್ಲ ಅದೊಂದು ಮನೆ ಒಳಗೇ ಎಲ್ಲ ಕೆಲಸ ಮಾಡ್ಕೊಂಡು ಮನೆ ಒಳಗೇ ಎಲ್ಲನೂ ಮಾಡ್ಕಂಡು ಕೈ ಕಾಲು ಕಟ್ಟಾಕ್ದಂಗೆ ಆಗಿತ್ತು ಮನೆ ಒಳಗೆ ಇದ್ದು ಇದ್ದು ನಮ್ಗಂತೂ ಕೋವಿಡ್ ಟೈಮಲ್ಲಿ ಕೋವಿಡ್ಡು ಯಪ್ಪ ಪ್ರವಾಸ ಮಾಡೊಕ್ಕಂತೂ ಪರಿಣಾಮ ಜನರ ಮೇಲೆ ಇಷ್ಟು ಬೀರಿಲ್ಲ ಎಲ್ಲ ಮಕ್ಕಳು ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳೋಕ್ಕೇ ಆಗೋದೇ ಇಲ್ಲ ಜನ ಅಷ್ಟು ಜನ ಸತ್ತೋಗಿದ್ದಾರೆ ಹೇಳಕ್ಕೆ ಆಗಲ್ಲ ಅಂಥ ಜನ ಸತ್ತೋಗ್ಬಿಟ್ಟಿದ್ದಾರೆ ಎಷ್ಟು ಜನ ಅಂದ್ರೆ ಅಲ್ಲಿ ಹೇಳಕ್ಕೆ ತೀರದು ಅಷ್ಟು ಜನ ಕೋವಿಡ್ನಿಂದ ಆಸ್ಪತ್ರೆಲಿ ಜಾಗ ಇಲ್ಲ ಮೆಡಿಶನ್ಸ್ ಇಲ್ಲ ಮತ್ತು ಒಬ್ಬರಿಂದ ಒಬ್ಬರಿಗೆ ಹೋಗಂಗಿಲ್ಲ ಮಕ್ಳನ್ನಂತೂ ಟಚ್ ಮಾಡೋಂಗಿಲ್ಲ ಒಬ್ರಿಗೆ ಒಬ್ಬರು ಟಚ್ ಆಗೋಂಗಿಲ್ಲ ಅವ್ರಿಗೆ ಕೋವಿಡ್ ಆ ಅಮ್ಮ ಒಂದು ಊರಲ್ಲಿ ಒಬ್ರಿಗೆ ಕೋವಿಡ್ ಆಯಿತು ಅಂದರೆ ಅವ್ರ ಸುತ್ತ ಮನೆ ಸುತ್ತ ದಾರ ಕಟ್ಟಿ ಅವ್ರ ಮನೆ ಹತ್ತಿರ ಯಾರೂ ಹೋಗೋಂಗಿಲ್ಲ ಅವ್ರನ್ನ ಮಾತಾಡ್ಸೋಂಗಿಲ್ಲ ಒಂದು ಏನೂ ಕೋಡೊಂಗಿಲ್ಲ ತಗೊಳಂಗಿಲ್ಲ ಅವ್ರದ್ದೇ ಅವ್ರಿಗೆ ಜೀವನ ಅವ್ರಿಗೆ ಬೇಕಾದ್ದೆಲ್ಲ ಕೊಡ್ತಾ ಇದ್ದರು ಹೊರ್ಗಡೆಯಿಂದ ಅವ್ರು ಮಾ ಅದನ್ನು ಉಪಯೋಗಿಸ್ಕೊಳೋದು ಒಳಗೆ ಇರೋದು ಉಪಯೋಗಿಸ್ಕೊಳೋದು ಒಳಗೆ ಇರೋದು ಉಪಯೋಗಿಸ್ಕೊಳೋದು ಒಳಗೆ ಇರೋದು ಹೊರಗಂತೂ ಬರ್ತಾನೇ ಇರಲಿಲ್ಲ ಅವ್ರನ್ನ ಊರಿಂದ ಸ್ವಲ್ಪ ದಿನ ಹೊರ್ಗಡೆನೇ ಇಡ್ತಿದ್ದರು ಕೆಲವ್ರು ಒಳಗಡೆ ಬರಂಗಿರಲಿಲ್ಲ ಅಂತ ಕೋವಿಡ್ ಆಗಿರುತ್ತಲ್ಲ ಅವರಿಗೆ ಅಂತ ನಮ್ಮ ಮನೆಯಿಂದ ಒಂದು ಒಂದು ಹಗ್ಗ ಕಟ್ಬಿಟ್ಟು ಒಳಗೇ ಇಟ್ಟಿರೋರನ್ನ ಎಲ್ಲ ಬೇಕಾಗಿರೋ ಆ ಟ್ಯಾಬ್ಲೆಟು ಮೆಡಿಶನ್ಸ್ ಎಲ್ಲ ಒಬ್ಬೊಬ್ರು ಡಾಕ್ಟ್ರು ಹೋಗ್ಬಿಟ್ಟಿ ಕೊಟ್ಟು ಕೊಟ್ಟು ಹಾಂ ಬರೋವ್ರು ಮಿಶ ಮೆಡಿಶನ್ಗಳ್ನೆಲ್ಲ ಆಸ್ಪತ್ರೆಗಳಲ್ಲಿ ಅಂತೂ ಕಡ್ಡಾಯ ಮಾಸ್ಕು ಗ್ಲೌಸು ಪ್ರತಿ ಒಂದನ್ನೂ ಹಾಕಿ ಉಳಿಸೋ ಅಷ್ಟು ಜನ ಉಳ್ಸಿದ್ದಾರೆ ಸಾಯೋ ಅಷ್ಟು ಜನ ಸಾಯ್ ಸತ್ತೋಗಿಬಿಟ್ಟಿದ್ದಾರೆ ಅತ್ಲಾಗೆ ಹೇಳಕ್ ಹೇಳಕ್ಕೆ ಆಗಲ್ಲ ಮಕ್ಕಳು ಮರಿ ಹುಡುಗರು ಅಷ್ಟು ಮುದುಕರು ಮುದುಕರಿಗಂತೂ ತುಂಬ ಜನ ಜ್ವರ ಅಂತ ಅಡ್ಮೆಂಟ್ ಮಾಡಿದ್ರು ಅವ್ರಿಗೆ ಕೋವಿಡ್ಡು ಅವ್ರು ಸತ್ತೇ ಹೋದ್ರು ಮತ್ತೆ ಬರಂಗೆ ಇಲ್ಲ ಮತ್ತು ಇದ್ರ ಬಸ್ಸಲ್ಲೂ ಅಷ್ಟೇ ಒಂದು ಕೆಮ್ಮಿದರೂ ಮಾಸ್ಕ್ ಇಲ್ಲದಲೆ ಬಸ್ಸಿಗೆ ಹತ್ತೋ ಹಾಗೇನೆ ಇಲ್ಲ ಮಾಸ್ಕ್ ಮಾಸ್ಕ್ ಮಾಸ್ಕ್ ಕಡ್ಡಾಯವಾಗಿತ್ತು ಮಾಸ್ಕ್ ಇಲ್ದಲೆ ಪ್ರಯಾಣಿಸುವಂತ್ಯೇ ಇರಲೇ ಇಲ್ಲ ಒಂದು ದೇಶಕ್ಕಲ್ಲ ಒಂದು ಊರಿಗೂ ಹೋಗ್ತಾ ಇರಲಿಲ್ಲ ನಾವು ಕೋವಿಡ್ ಅಂತ ಬಂದಾಗ ಎಲ್ಲ ರೀತಿಯ ಪರಿಣಾಮ ಬೀರಿದೆ ಮತ್ತು ಪ್ರವಾಸ ಅಲ್ಲಿ ನಾವು ಹೋಗ್ತಿರ್ಬೇಕಾರ್ ಯಾರಾದ್ರು ಕೆಮ್ಮಿ ನಾವು ಅವ್ರದ್ದು ಶೀತ ನಮಿಗೆ ಅಂಟಿ ಅದು ನಾವು ಆಸ್ಪತ್ರೆಗೆ ಹೋಗ್ ತೋರಿಸಿ ಕೋವಿಡ್ ಅಂತ್ಹೇಳಿ ಕೋವಿಡಿಗೆ ಅದ್ರ ತಕ್ಕನಾಗಿ ಫುಡ್ಗಳ್ನ ತಿನ್ಕೊಂಡು ಮೆಡಿಶಂತ್ ತಗೊ ಮೆಡಿಶನ್ ತಗಂಡು ಜಗತ್ತಲ್ಲಿ ಕೋವಿಡ್ ಬಂದಿದ್ದೇ ಬಂದಿದ್ದು ಸಾಕಷ್ಟು ಜನ ಸತ್ತೋಗಿದ್ದಾರೆ ಯಪ್ಪ ಹೇಳಕ್ಕೆ ಆಗಲ್ಲ ಜನ ಸಾಗರವನ್ನು ತಗಂಡು ತಗಂಡೋಗಿ ರಾಶಿಗಟ್ಟಲೆ ಸುರ್ದು ಅವ್ರನ್ನ ಮಣ್ಣು ಮಾಡಿದಾರೆ ಅಷ್ಟು ನಮ್ಮ ಕೋವಿಡವ್ರು ಸತ್ತೋಗಿದಾರೆ ಅವ್ರ ಪಟ್ ಪಕ್ಕವೇ ಹೋಗಂಗಿಲ್ಲ ಊದುಕಡ್ಡಿನೂ ಹಾಕಂಗಿಲ್ಲ ಅವ್ರ ಬಡ್ಡೆ ಮುಟ್ತಾ ಅವ್ರ ಅಪ್ಪನೇ ಆಗಿರಲಿ ಅವ್ರ ಅಮ್ಮನೇ ಆಗಿರಲಿ ಅವ್ರ ಅಜ್ಜಿಯೇ ಯಾರೂ ಅವ್ರ ಮೇಲೆ ಬಿದ್ದು ಒತ್ಕಡಂಗೆ ಇರಲಿಲ್ಲ ಕೋವಿಡ್ ಈ ಅಷ್ಟು ಸಾವನ್ನು ಹಬ್ಸ್ಬಿಟ್ಟಿದೆ ಎಷ್ಟು ಜನ ಕೋವಿಡ್ನಿಂದ ಸತ್ತೋಗಿದ್ದಾರೆ ಅಂದರೆ